ನಾನು ವಿದ್ಯಾಭ್ಯಾಸ ಮಾಡುವುದು ಐ ಟಿ ಐ ಮೆಕ್ಯಾನಿಕಲ್ ಮೋಟಾರ್ ವೆಹಿಕಲ್ ಅದರಿಂದ ನನಗೆ ಮೆಕ್ಯಾನಿಕಲ್ನ ಬಗ್ಗೆ ಗಾಡಿಯ ತಂತ್ರಜ್ಞಾನದ ಬಗ್ಗೆ ಸ್ವಲ್ಪ ಅರಿವಾಗುತ್ತದೆ ನನಗೆ ಎರಡು ವರ್ಷದ ವಿದ್ಯಾಭ್ಯಾಸವಿದೆ ಆ ವಿದ್ಯಾಭ್ಯಾಸದಲ್ಲಿ ಉತ್ತೀರ್ಣರಾದರೆ ಮುಂದಿನ ಎರಡು ವರ್ಷ ಟ್ರೈನಿಂಗ್ ಇರುತ್ತದೆ ಟ್ರೈನಿಂಗ್ ಇರು ಟ್ರೈನಿಂಗಲ್ಲಿ ಉತ್ತೀರ್ಣರಾದರೆ ಕೆಲಸ ಸಿಗುತ್ತದೆ ಇದು ಕೇವಲ ವಾಹನಗಳಿಗೆ ಸಂಬಂಧಪಟ್ಟ ಕೆಲಸ